ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳಬೇಕಾದ ವಿಷಯಗಳು ನಮಗೆ ಹಾನ್ಲೈನಲ್ಲಿ ತಗೊಳೋಕ್ಕೆ ಬೇ ನಾವು ಬುಕ್ ಮಾಡಿದ ನ ಒಂದು ಒಂದು ವಾರದಲ್ಲಿ ನಮಗೆ ದೊರೆಯುತ್ತದೆ ಮತ್ತು ನಮಗೆ ನಮ್ಮದೇ ನಮ್ಮದೇ ಆದಂಥ ವಸ್ತುಗಳು ನಮಗೆ ಸಿಗುತ್ತವೆ ಮತ್ತು ನಮಗೆ ನಮ್ಮದಾದ ಕಲರ್ ಡ್ರೆಸ್ಸುಗಳನ್ನು ನಾವು ಸೆಲೆಕ್ಟ್ ಮಾಡಬಹುದು ನಮಗೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ ಮತ್ತು ಅಂಗಡಿ ಅಂಗಡಿಯಲ್ಲಿ ತಗೊಳೋದು ಮತ್ತು ಆನ್ಲೈನ್ನಲ್ಲಿ ತಗೊಳೋದಕ್ಕೆ ಡಿಪ್ರೆನ್ಸ್ ಇರುತ್ತೆ ಬಟ್ ಅನ್ನು ಮತ್ತು ಏನು ಡಿಪ್ರೆನ್ಸ್ ಅಂದರೆ ಆನ್ಲೈನಲ್ಲಿ ಸಿಗುತ್ತದೆ ಕಡಿಮೆ ಬೆಲೆಗೆ ಮತ್ತು ಅದು ಕ್ಯ್ವಾಲಿಟಿ ಇರುವುದಿಲ್ಲ ನಾವು ಅಂಗಡಿಯಲ್ಲಿ ತಗೊಳ್ಳೋದು ರೇಟಾದ್ರೂ ಪರವಾಗಿಲ್ಲ ಅದು ಕ್ಯ್ವಾಲಿಟಿ ಇರುತ್ತದೆ